ಹಲೋ

ಹಲೋ ಹೇಳಿ ರೀ ಹಾಂ ಹೌದು ರೀ ತಾವು ಯಾರು ರೀ ಹ್ಞೂ ನಿಮ್ಮ ಸಿಕ್ತು ರೀ ಹ್ಞೂ ಐತ್ರಿ ಇಲ್ಲೀ ಮಗುಸುನ ಕಟ್ಟೆ ಹತ್ತಿರ ಕುಂಕುಮ ಜುವೆಲ್ರಿ ಅಂತ ಐತೆ ನೋಡಿರಿ ಹಾಂ ಈ ಸಾಯಂಕಾಲ ನಾಲ್ಕು ಗಂಟೆ ಇಂದ ಚಾಲು ನೋಡಿರಿ ನಕ್ಲೇಸ್ ಸಾತ್ಲಚ್ಚಾ ಲಾಂಗ್ ಚೈನ್ ಬಳೆ ಎಲ್ಲಾ ಸೀಗ್ತಾವೆ ರೀ ನಿಮಿಗೆನು ಬೇಕಾಗಿತ್ತು ಹೌದು ಏನು ರೀ ಬೇರೆಲ್ಲ ಬಂದು ನೋಡ್ಕೊಂಡು ಹೊಗ್ರಿ ನಮ್ಮ ಶೋಪ್ನ ಒಳಗೆ ಏನು ಅದಾವೆ ಹೆಂಗೆ ಅದಾವೆ ಅಂತ ನೋಡ್ಕೊಂಡು ಹೊಗ್ರಿ ಬನ್ನಿ ಬಂದು ಇಲ್ಲಿ ಬಂದು ಮಾತಾಡ್ಕೊಂಡು ನೋಡ್ಕೊಂಡು ಹೋವಂತೆ ರೀ ಬರ್ರಿ ಹ್ಞೂ ಹ್ಞೂ ಆಯ್ತು ಬರ್ರಿ ಹೌದಾ ರೀ ಬರ್ರಿ ಇಲ್ಲೀ ಬಂದು ಮಾತಾಡಿ ಎಲ್ಲಾ ನೋಡ್ಕೊಂಡು ಹೋಗ್ವಂತೆ ರೀ ಇಲ್ಲಿದು ಹೌದ ಹ್ಞೂ ಬರ್ರಿ ಬರ್ರಿ ಅದಾವೆ ಬರ್ರಿ ನೀವು ಬಂದು ನೋಡಿ ಬರ್ರಿ ಆಮೇಲೆ ನೋಡಿ ಆಮೇಲೆ ನೀವೆಲ್ಲ ಚಾಯ್ಸ್ ಮಾಡಿ ಮೇಲೆ ಹೇಳ್ತೀವಿ ರೇಟ್ ಎಲ್ಲಾ ಛಲೋ ಅದಾವೆ ರೀ ಎಲ್ಲಾ ಛಲೋ ಅದೆ ರೀ ಹ್ಞೂ ಬಂದು ಹ್ಞೂ ಸಹ್ತತವೆ ಮೇಡಮ್ ಹ್ಞೂ ಹಲೋ ಉಂಗುರ ಉಂಗುರನು ಅದಾವೆ ಬರ್ರೀ ಭಾಳ ಛಲೋ ಅದಾವೆ ನಮ್ಮಲ್ಲಿ ಐಟೆಮ್ ಯಾವ ಬೇಕು ಅವೆಲ್ಲ ಅದಾವೆ ಬರ್ರಿ ನಿಮ್ಗೆ ಯಾವ ಐಟಮ್ ಬೇಕು ಅವೆಲ್ಲ ಹ್ಞೂ ಕಮ್ಮಿ ಮಾಡಿ ಕೊಡ್ತೀವಿ ಬಂದರೆ ಬರ್ರಿ ನೀವು ಶಾಪಿಗೆ ನೋಡಾರ ಹೋಗ್ರಿ ಮೊದ್ಲು ಆಯ್ತು ಹ್ಞೂ ಸರಿ ತಗೋರಿ